ಹಾಂ ಹಲೋ ಯಾರು ಹಾಂ ಹೌದು ರೀ ನಮ್ದು ತರಕಾರಿ ಅಂಗಡಿ ನಿಮ್ಗೇನು ಬೇಕಾಗಿತ್ತು ರೀ

ಏನೇನು ಬೇಕಾಗಿತ್ತು ರೀ ತರಕಾರಿ ಹ್ಞೂ ಎಷ್ಟು ಕೆ ಜಿ ಬೇಕಾಗಿತ್ರಿ ಅವು ಅಷ್ಟು ಹೌದನು ಯಾವಾಗ ಐತೆ ರೀ ಮದುವೆ ನಿಮ್ದು ಹಾಂ ಆಯ್ತು ರೀ ಇವಾಗ ಪ ಎಲ್ಲ ತರಕಾರಿ ಅದಾವೆ ರೀ ಫ್ರೆಶ್ ಅದಾವೆ ರೀ ನಿಮ್ಗ ಯಾವಾಗ ಬೇಕಂತ ಹೇಳಿ ರೀ ನಾವು ಅವಾಗ ತಂದ್ಕೊಡ್ತಿನಿ ರೀ ನೇ ನೀವು ಈಗ ಎಷ್ಟು ಕೆ ಜಿ ತಂತು ರೀ ಅದ್ರ ಮ್ಯಾಲೆ ನಾವು ನೋಡಿ ಹಾಕ್ತಿವಿ ಬರ್ರೀ ಹಾಂ ಐದು ನೂರು ರೂಪಾಯಿ ಅಮೌಂಟು ಕೆ ಜಿಗೇ ಮೂ ಕೆ ಜಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಕೆ ಜಿಗೆ ತರಕಾರಿ ಬೀಳ್ತವೆ ಬದನೆಕಾಯಿ ಹೀರೀ್ಕಾಯಿ ಏ ಒಂದೊಂದು ತರಕಾರಿಗೆ ಒಂದೊಂದು ರೇಟ್ ಐತೆ ರೀ ಹ್ಞೂ ನಿಮ್ಗೆ ಯಾವ ತರ್ಕ್ ಹಾಂ ಹೇಳಿ ಹೌದನು ರೀ ನಿಮಗೆ ಯಾವಾಗ ಬೇಕಂತ ಹೇಳಿರಿ ಹಿಂದಿನ ದಿನ ನಾವು ಅದನ್ನೆಲ್ಲ ಮಾ ಇದನ್ನು ಮಾಡಿ ಇಟ್ಟಿರ್ತೇನೆ ರೀ ನೀವು ಮದ್ವೆ ಹಿಂದಿನ ದಿವಸ ಬಂದು ತೊಗೊಂಡು ಹೋಗೋರಂತ್ರಿ ಹಾಂ ಆಯ್ತು ತಗೊಳ್ರಿ ನೀವು ನೀವು ಬರ್ರೀ ನಾವು ಅವಾಗ ಮೇಲೆ ಫ್ರೆಶ್ ನಿಮ್ಗೆ ಯಾವುದು ಬೇಕು ತರಕಾರಿಯೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ಬರ್ರೀ ನಾವು ಅದನ್ನು ನೋಡಿ ಅದನ್ನ ರೇಟ್ ನೋಡಿ ಹಾಕ್ತಿನಿ ಹಾಂ ಆಯ್ತು ತಗಳ್ರಿ ನೀವು ಬಂದು ಮಾತಾಡಿದ ನಂತರ ಮಾತಾಡಿದ ಮೇಲೆ ರೇಟೆಲ್ಲ ಹೊಂದ್ಸೋಣಂತೆ ಬರ್ರಿ ನೀವು ಯಾವಾಗ ಬರ್ತೀರ ಹೇಳಿ ರೀ ಬರು ಬರ್ಬೇಕಾರೆ ಕಾಲ್ ಮಾಡಿ ಬರ್ರಿ ನನಗ ನಾ ಅಂಗ್ಡ್ಯಾಗೆ ಇದ್ದನೆ ಅಂದರೆ ನಿಮ್ಗೆ ಒಂದು ರೇಟ್ ಮಾಡಿ ಕೊಡ್ತಿನಿ